ಅಲೋ ಹೇಳಿ ಸರ್ ನಾವು ಹಾಂ ಓಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ಎಷ್ಟು ಸೆಟ್ ಬೇಕು ಅಂತ ಹೇಳಿದ್ರಿ ಸರ್ ತರ್ಟಿ ಫಾರ್ಟಿ ಓಕೆ ಸರ್ ಹಾಂ ಓಕೆ ಸರ್ ಹಾಂ ಸರಿ ಸರ್ ಹಾಂ ಓಕೆ ಸರ್ ಹಾಂ ಓಕೆ ಸರ್ ಹಾಂ ಸರಿ ಸರ್ ಹಾಂ ಓಕೆ ಓಕೆ ಓಕೆ ಹ್ಞೂ ಹ್ಞೂ ಹಾಂ ಓಕೆ ಸರ್ ಹಾಂ ಸರಿ ಸರ್ ಕ್ವಾಂಟಿಟಿ ಇದೆ ಸರ್ ಕ್ವಾಂಟಿಟಿ ಮೇಲೆ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಪರವಾಗಿಲ್ವಾ

ಓಕೆ ಸರ್ ಹಾಂ ಸರಿ ಸರ್ ಸರಿ ಸರ್ ಹಾಂ ಓಕೆ ಸರ್ ಓಕೆ ಸರ್ ಹಾಂ ಓಕೆ ಸರ್ ಕಾಸ್ಟು ಆ್ಯಂಡ್ ಯಾವ ಕ್ವಾಲಿಟಿ ಮತ್ತು ಇದನ್ನೆಲ್ಲ ನಾವು ವಾಟ್ಸ್ಆ್ಯಪ್ ಮಾಡ್ತೀವಿ ನೋಡಿಬಿಟ್ಟು ನೀವು ವಾಪಾಸ್ ನನಗೆ ಹೇಳ್ಬೋದು ಏನು ಏನು ಬೇಕು ಎಷ್ಟಾಗುತ್ತೆ ಅಂತ ಓಕೆ ಸರ್ ಹಾಂ ಓಕೆ ಸರ್ ಓಕೆ ಹಾಂ ಓಕೆ ಹ್ಞೂ ಓಕೆ ಸರ್ ಹಾಂ ಸರ್ ನಾವು ಹಾಸನ ಹಾಂ ಹೌದು ಸರ್ ಹಾಸನ ಹಾಸನದಲ್ಲೇ ಇರೋದು ಹಾಸನದಲ್ಲಿ ಎಮ್ ಜಿ ರೋಡ್ ಸರ್ ಹಾಂ ಸರಿ ಸರ್ ಸರಿ ಸರ್ ಇದೇ ನಂಬರಿಗೆ ನಾನು ವಾಟ್ಸ್ಆ್ಯಪ್ ಮಾಡ್ತೀನಿ ಹಾಂ ಸರಿ ಸರ್ ಹಾಂ ಓಕೆ ಸರ್ ನಮ್ದು ಆಫೀಸು ನೇಮ್ ಆ್ಯಂಡ್ ಅಡ್ರೆಸ್ಸ್ ಎಲ್ಲಾ ನಾ ನಿಮ್ಗೆ ವಾಟ್ಸ್ಆ್ಯಪ್ ಮಾಡ್ತೀನಿ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲಾ ನಮಗೊಂದು ಇದರಲ್ಲಿ ಚಿಟ್ ಅಲ್ಲಿ ಬರೆದ್ಬಿಟ್ ಕಳಿಸಿ ಹಾಂ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹ್ಞೂ ಹ್ಞೂ